ಖಂಡಿತವಾಗಿಯೂ ಕನ್ನಡ ಭಾಷೆಯನ್ನು ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡಬಹುದು ಏನಂದರೆ ಕನ್ನಡ ಭಾಷೆಯು ಕರ್ನಾಟಕದ ಪ್ರಾಥಮಿಕ ಭಾಷೆಯಾಗಿ ಮಾತನಾಡುತ್ತೇವೆ ಬೇರೆ ಭಾಷೆಗಳೆಂದರೆ ಹಿಂದಿ ಮತ್ತು ತಮಿಳು ಭಾಷೆಗಳಿಗೆ ಹೋಲಿಸಿದರೆ ಕನ್ನಡ ಭಾಷೆಯೂ ಅದರದ್ದೇ ಆದ ವಿಶಿಷ್ಟ ರೀತಿಯ ಲಿಪಿ ಮತ್ತು ಭಾಷಾ ವೈಶಿಷ್ಟ್ಯಗಳನ್ನು ಹೊಂದಿರುತ್ತದೆ ಇದು ದ್ರಾವಿಡ ಮೂಲದ ಕನ್ನಡದಿಂದಾಗಿ ಅಂದರೆ ತೆಲುಗು ಮತ್ತು ಮಲಯಾಳಂಗಳೊಂದಿಗೆ ಕೆಲವು ರೀತಿಯಲ್ಲಿ ಹೋಲಿಕೆಯಾಗುತ್ತದೆ ಮತ್ತು ಎಲ್ಲ ಭಾಷೆಗಳು ವೈವಿಧ್ಯಮಯ ಶಬ್ಧಕೋಶಗಳು ಮತ್ತು ರಚನೆಯನ್ನು ಹೊಂದಿರುತ್ತ ಹೊಂದಿರುತ್ತದೆ ಆದ್ದರಿಂದ ಕನ್ನಡ ಭಾಷೆಯನ್ನು ಇತರ ಭಾಷೆಗಳಿಗೆ ಹೋಲಿಕೆ ಮಾಡುವುದ್ರಲ್ಲಿ ಏನು ತಪ್ಪಿಲ್ಲ